ಸರ್ಕಾರದಿಂದ ಬೆಳೆ ಸಾಲ ಅಂತ ಕೊಡ್ತಾರೆ ವರ್ಷಕ್ಕೊಂದು ಸತಿ ಕೊಡೋದದು ಅದು ಒಂದ್ಸತಿ ಕೊಟ್ಟಮೇಲೆ ಒಂದು ವರ್ಷ ಟೈಮ್ ಕೊಡ್ತಾರೆ ಮತ್ತೆ ಅವರಿಗೆ ಕಟ್ಟಬೇಕು ವಾಪಸ್ಸು ಮತ್ತೆ ಅವರು ನಮಗೆ ವಾಪಸ್ಸು ನಮಗೆ ಕೊಡ್ತಾರೆ ಆ ದುಡ್ಡನ್ನ ಇದು ಕೃಷಿಗೆಲ್ಲ ತುಂಬ ಸಹಾಯ ಆಗ್ತಿದೆ ಕೃಷಿ ಮಾಡ್ಸೋಕ್ಕೆ ಎಲ್ಲ ಆಮೇಲೆ ಅವರು ಹೊಸ ತೋಟ ಹಾಕ್ತೀವಿ ಅಂದರೆ ಗದ್ದೇನ ತೋಟ ಮಾಡ್ತೀವಿ ಅಂದರೆ ಮಣ್ಣು ಹಾಕಿ ಹೊಂಡ ತೋಡಿ ಗಿಡ ನೆಟ್ಟು ಅದು ಫಸಲು ಬರೋತಂಕನೂ ನಮಗೆ ಸಾಲ ಕೊಡ್ತಾರೆ ಅದಾದ ಮೇಲೆ ನಾವು ಫಸಲು ಬಂದ ಮೇಲೆ ಅವರಿಗೆ ಅದನ್ನ ವಾಪಸ್ ತೀರಿಸ್ತಾ ಹೋಗಬೇಕು ಆಮೇಲೆ ಸಬ್ಸಿಡಿ ಅಂತ ಕೊಡ್ತಿದ್ದಾರೆ ಸಬ್ಸಿಡಿಯಲ್ಲಿ ನಾವು ಈಗಿಂದು ಮಿಷನ್ಗಳು ಅದನ್ನೆಲ್ಲ ನಾವು ತೊಗೊಂಡ್ಬೋದು ನಮಗೆ ಬೇರೆ ಕಡೆಗಿಂತ ಅಲ್ಲಿ ಕಮ್ಮಿ ದರದಲ್ಲಿ ಸಿಗತ್ತೆ ಮಷಿನ್ಗಳು ಈ ಆಧುನಿಕತೆ ಏನೇನಿದೆಯೋ ಅದೆಲ್ಲ ಅಲ್ಲಿ ಸಿಗತ್ತೆ ಆಮೇಲೆ ಬೆಳೆ ವಿಮೆ ಅಂತ ಈಗ ಬೆಳೆ ಎಲ್ಲ ಹಾಕಿದ್ದು ಹಾಳಾದರೆ ಮಳೆ ತೀವ್ರ ಮಳೆ ಬಂದು ಬೆಳೆ ಎಲ್ಲ ಹೋದರೆ ಅದಕ್ಕೆಲ್ಲ ಬೆಳೆ ವಿಮೆ ಅಂತ ಕೊಡ್ತಿದ್ದಾರೆ ಅದರಿಂದ ಎಲ್ಲ ತುಂಬ ಸಹಾಯ ಆಗ್ತಿದೆ ಇನ್ನೂ ಹೆಚ್ಚು ಹೆಚ್ಚು ಈ ತಾಂತ್ರಿಕ ಈಗಿನದು ಆಧುನಿಕತೆಗೆಲ್ಲ ಉತ್ತೇಜನ ಕೊಡಬೇಕು ಇನ್ನೂ ಇಂಪ್ರೂವ್ ಮಾಡಬೇಕು ಅಂತ ಅನಿಸತ್ತೆ